ನಮ್ಮ ಹಳ್ಳಿಗಳಲ್ಲಿ ವಿವಾಹಗಳು ಹೇಗೆ ನಿರ್ಧರಿಸುತ್ತಾರಂದರೆ ಗಂಡಿನ ಕಡೆಯ ಕಡೆಯವರು ಹೆಣ್ಣಿನಾವ್ರ ಕಡೆ ಬಂದು ಅವರ ಮನೆ ಆಚಾರ ವಿಚಾರ ಎಲ್ಲ ಗಮನಿಸಿ ನಂತರ ಆ ಹುಡ್ಗಿಗೆ ಇಷ್ಟ ಇದೆಯೋ ಇಲ್ಲವೋ ಅಂತ ಕೇಳಿ ಮತ್ತು ಪೋಷಕರ ಜೊತೆ ಮಾತನಾಡಿ ಅವರು ಈ ವಿವಾಹವನ್ನು ಮಾಡಲು ನಿರ್ಧರಿಸುತ್ತಾರೆ